ಹಲೋ ಹಾಂ ಹೇಳಿ ಯಾರು ಹಾಂ ನಮಸ್ತೆ ಹೇಳಿ ಹೌದು ಚಿತ್ರದುರ್ಗದಿಂದ ನಾವು ಹೇಳಿ

ಹೌದಾ ಹಾಂ ಹೇಳಿ ಹ್ಞೂ ಹೌದಾ ಇಡ್ಲಿ ವಡಾ ಸಿಗುತ್ತೆ ಮಸಾಲೆ ದೋಸೆ ಸಿಗುತ್ತೆ ಬೆಣ್ಣೆದೋಸೆ ಸಿಗುತ್ತೆ ಎಲ್ಲ ಫೇಮಸ್ ನಮ್ಮ ಹೋಟ್ಲಲ್ಲಿ ನಿಮ್ಗೇನು ಬೇಕು ಪೂರಿ ಇದೆ ರವಾ ಇಡ್ಲಿ ಇದೆ ನಿಮ್ಗ್ಯಾವ್ದು ಬೇಕು

ಹಾಂ ಹೌದಾ ಹೌದಾ ಹ್ಞೂ ನೀವೇಳಿ ಎಲ್ಲಿಗೇಂತ ಹೇಳಿ ನಾವು ಪಾರ್ಸೆಲ್ ಕಳಿಸ್ತೀವಿ ಏನೇನು ಬೇಕಂತ ಮಸಾಲೆ ದೋಸೆ ಬೇಕಾ ಇಡ್ಲಿ ವಡೆ ಬೇಕಾ ಏನು ಬೇಕು ಮಸಾಲೆ ದೋಸೆ

ಹ್ಞೂ ಪೂರಿ ರವೆ ಇಡ್ಲಿ ಏನೂ ಬೇಡ್ವಾ ಹ್ಞೂ ನಮ್ಮ ಹೋಟ್ಲಲ್ಲಿ ಎಲ್ಲ ಫೇಮಸ್ಸು ಮತ್ತೇನಾದರೂ ಬೇಕಿದ್ದರೆ ಆರ್ಡರು ಮಾಡಿ ನಾವು ಪಾರ್ಸೆಲ್ ಕಳಿಸ್ತೀವಿ ಅಮೌಂಟು ಇಡ್ಲಿ ವಡಾ ನಲ್ವತ್ತು ಆಗುತ್ತೆ ಮಸಾಲೆ ದೋಸೆ ಐವತ್ತು ಪ್ಲೇಟು ನಿಮಗೆ ಐದೈದು ಪ್ಲೇಟ್ ಬೇಕಾ ಹತ್ತತ್ತು ಪ್ಲೇಟ್ ಬೇಕಾ ಐದೈದು ಪ್ಲೇಟ್ ಸಾಕಾ ಮ ಮತ್ತೆ ರವಾ ಇಡ್ಲಿ ಪೂರಿ ಏನೂ ಬೇಡ್ವಾ ಹ್ಞೂ ಹೌದು ಫೇಮಸ್ಸು ನಮ್ಮ ಹೋಟ್ಲಲ್ಲದೇ ಫೇಮಸ್ಸು ಲೊಕೇಶನ್ ಕಳಿಸ್ರಿ ನಾವಲ್ಲಿಗೆ ನಿಮಗೆ ಪಾರ್ಸೆಲ್ ಕಳಿಸ್ತೀವಿ ನಮ್ಮ ಹೋಟ್ಲಿಂದ ಓಕೆ ಓಕೆ ಧನ್ಯವಾದ